ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂಥ ದೇಶ ಅಂದ್ರೆ ನಮ್ಮ ದೇಶದೊಳಗ ಹಿಂದೂ ಮುಸ್ಲಿಮ್ ಕ್ರೈಶ್ ಸಿಖ್ ಪಾರ್ಸಿ ಹೀಗೆಲ್ಲಾ ಎಲ್ಲ ಧರ್ಮದ ಜನ್ರು ವಾಸ ಮಾಡ್ತಾರೆ

ಅವರೆಲ್ಲರ ಧರ್ಮದ ಆಚರ್ಣೆಗಳು ಹೇಗಿದವಪ್ಪ ಅಂದ್ರೆ ಬ್ಯಾರ ಬೇರ್ನೆ ಇರ್ತವ ಅವ್ರ್ದೆ ಆದಂಥ ಆಚರಣೆಗಳು ವಿಚಾರಗಳು ಅವ್ರದೊಂದು ಧಾರ್ಮಿಕ ವಿಧಿ ವಿಧಾನಗಳು ಸಾಂಸ್ಕೃತಿಕವಾಗಿ ಅವ್ರ ಕಾರ್ಯಕ್ರಮಗಳು ಅವೆಲ್ಲ ನೆತ್ಲ ಬೇರೆ ಬೇರೆ ರೀತಿ ಒಳಗೆ ಮಾಡ್ತಿರ್ತಾರೆ ಹಿಂದೂಗಳು ಒಂದು ರೀತಿ ಮಾಡಿದ್ರೆ ಕ್ರಿಶ್ಯನ್ನರು ಒಂದು ರೀತಿಲಿ ಮಾಡ್ತಾರೆ ಇನ್ನ ಕೇ ಏನಪ್ಪಾ ಸಿಖ್ರು ಒಂದು ರೀತಿ ಮಾಡ್ತಾರ ಪಾರ್ಸಿಗಳು ಒಂದು ರೀತಿ ಮಾಡ್ತಾರೆ ಎಲ್ರು ಅವ್ರವರ ಆಚಾರ ವಿಚಾರಗಳಿಗೆ ತಕ್ಕಂಗೆ ಅವ್ರು ಏನು ಧಾರ್ಮಿಕ ಸಂಪ್ರದಾಯಗಳೇನು ಮಾಡ್ಕೊಂಡಿರ್ತಾರ ಅದಕ್ಕೆ ಸಂಬಧ್ಪಟ್ಟಂಗೆ ಅವರೆಲ್ಲ ಆಚರಣೆ ಮಾಡ್ತಿರ್ತಾರೆ ಇನ್ನ ನಾವು ನೋಡಿದ್ರೆ ಈಗ ದೇವಸ್ಥಾನ ಅಂತ ಬಾನ್ ಈಗ ದೇವಸ್ಥಾನ್ದಾಗ ನೋಡಿದ್ರೆ ನಾವು ಅಲ್ಲೆಲ್ಲ ಭಜನೆ ಮಾಡ್ತಾರೆ ವಚನಗಳನ್ನು ಹೇಳ್ತಾರೆ ಗಾಯನ ಮಾಡ್ತಾರೆ ಕೀರ್ತನೆಗಳನ್ನು ಗಾಯನ ಮಾಡ್ತಾರೆ ತತ್ವಪದಗಳು ಈಗೆಲ್ಲ ನಾವು ಹಳ್ಳಿ ಒಳಗೆ ನೋಡ್ತೀವಿ ಭಾಳ ಹಳ್ಳಿ ಒಳಗೆ ಜಾತ್ರೆ ಅಂತ ಮಾಡ್ತಾರೆ ಭಾಳ ಎಲ್ಲರೂ ಕೂಡ್ಕೊಂಡು ಜಾತ್ರಿ ಮಾಡ್ತಾರೆ ಅಲ್ಲಿ ತೇರು ಇನ್ನೊಂದು ಎಳಿತಾರೆ ಅಂಥವು ಎಲ್ಲ ಎಳ್ದಾಗ ಅಲ್ಲಿ ಭಾಳ ಭಕ್ತಿ ಭಯ ಭಕ್ತಿಯಿಂದ ಕೂರ್ಕೊಂಡು ಎಲ್ಲರೂ ಕೂಡ್ಕೊಂಡು ಒಂದು ಆ ಪ್ರಾರ್ಥನೆಗಳು ದೇವರನ್ನ ನೆನಸ್ಕೊಳ್ಳುವಂಥದ್ದು ಭಕ್ತಿ ಭಾವದಿಂದ ಅವರು ಪ್ರಾರ್ಥ್ನೆ ಮಾಡ್ತಿರ್ತಾರೆ ಭಜನೆಗಳು ಭಾಳ ಅರ್ಥ ಇರ್ತಾವ ಕೀರ್ತನೆಗಳು ಭಾಳ ಅರ್ಥ ಇರ್ತಾವ ಹಾಗೆಲ್ಲಾ ಮಾಡ್ತಾರೆ ಇನ್ನ ಪ್ರವಚನ ಅಂತ ಇಡ್ತಾರೆ ಇನ್ನ ಹಿಂದೂ ದೇವಸ್ಥಾನ್ದೊಳಗೆ ಸಂಬಂಧ್ಪಟ್ಟಂಗ ಪ್ರವಚನಗಳು ಅಂತ ಇಡ್ತಾರೆ ಅವರ ಈ ತಿಂಗ್ಳಾನ್ಗಟ್ಟಲೆ ಪ್ರವಚನ ಮಾಡ್ತಾರ ಆ ಪ್ರವಚನದೊಳಗ ಒಳ್ಳೆಯ ಶರಣ್ರು ಸಂತ್ರು ಮಹಾತ್ಮರು ಏನಿದಾರ ಅವ್ರವ್ರ್ದು ಸಂಬಂಧ್ಪಟ್ಟಂಗ ಅವ್ರು ಇಡೀ ಒಂದು ತತ್ವ ಆದರ್ಶಗಳು ಹೆಂಗಿರ್ತಾವ ಅವೆಲ್ಲವನ್ನ ಜನರಿಗೆ ಆ ಪ್ರವಚನ ಮೂಲಕ ಹೇಳ್ತಾರೆ ಸಾಕಷ್ಟು ಈ ಸಣ್ಣಪುಟ್ಟ ಆಧ್ಯಾತ್ಮಿಕ ನಾಟಕಗಳನ್ನ ಮಾಡಿಸ್ತಾರೆ ಪೌರಾಣಿಕ ನಾಟ್ಕಗಳು ಆಗ್ತಾವ ಈ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಆ ಧಾರ್ಮಿಕ ಸ್ಥಳಗಳೊಳಗೆ ಇಂಥವೆಲ್ಲ ಧಾರ್ಮಿಕ ಇನ್ನ ವಚನ ನೃತ್ಯ ರೂಪಕಗಳನ್ನ ಮಾಡಸ್ತಾರೆ ಇಂಥವೆಲ್ಲ ಮ ಏನಪ್ಪ ಅಂದರೆ ಹಿಂದೂ ದೇವಸ್ಥಾನ್ದೊಳಗೆ ನಾವೆಲ್ಲ ಮಾಡ್ಸೋದನ್ನ ನೋಡ್ತೀವಿ ಇನ್ನ ಈ ಇವೆಲ್ಲ ಏನು ಕೀರ್ತನೆಗಳದಾವಲ್ಲ ಕೀರ್ತನೆಗಳು ಭಾಳ ಒಂದು ರಾಗ ಬದ್ವಾಗೀ ಒಂದು ಎಲ್ಲರಿಗೂ ಹಿಡಿಸುವಂಥ ರೀತಿ ಒಳಗೆ ಭಾಳ ಚಂದ ಅವನ್ನ ಹೇಳ್ತಿರ್ತಾರೆ ಹಾಡ್ತಿರ್ತಾರೆ ಅದ್ರೊಳ್ಗೆ ಭಾಳ ತತ್ವ ಆದರ್ಶಗಳು ಎಲ್ಲ ಇರ್ತಾವ ಇವುನ್ನೆಲ್ಲ ಅಂದರೆ ಹಿಂದಿನ ನಮ್ಮ ತಲೆ ತಲಾಂತರಗಳಿಂದ ಏನು ಹಿರಿಯರು ಅದಾರ ಏನು ಶರಣರು ಸಂತರು ಮಹಾತ್ಮರು ಏನು ಇದಾರ ಅವರೆಲ್ಲ ಹೆಂಗೆ ನಡೆದು ಬಂದರು ಅವ್ರ ಆದರ್ಶಗಳು ಹ್ಯಾಂಗಿದ್ದು ಯಾವ್ ರೀತಿ ಅವರು ದೇವರು ಆದರು ಎಲ್ಲರ ಥರ ವ್ಯಕ್ತಿಗಳ ಥರನ ಇದ್ಕೊಂಡು ಯಾವ ರೀತಿ ಅವರು ಇನ್ನ ಏನಪ್ಪ ಅಂತಂದ್ರೆ ಆದರ್ಶ ಪ್ರಾಯರಾಗ್ತಾರೆ ಎಲ್ಲರಿಗೂ ಎಲ್ಲರೂ ಪೂಜಿಸುವಂಥವ್ರಾಗ್ತಾರೆ ನಡೆದಾಡುವ ದೇವ್ರು ಅನ್ನಸ್ಕೊಂತಾರೆ ಅಂದರೆ ಹೀಗಿತ್ತಪ್ಪ ಅವ್ರ ನೆಡೆ ನುಡಿ ಶರಣ್ರು ಸಂತ್ರು ಆ ದಾರಿ ಹೇಗಿತ್ತು ನಾವು ಈ ಈ ಭೂಮಿ ಒಳಗೆ ಹೆಂಗೆ ಬದುಕಬೇಕು ಹೇಗಿರ್ಬೇಕು ಇವೆಲ್ಲವನ್ನು ಏನಿದ್ಯಲ್ಲಾ ಅವರು ಆ ಭಜನೆ ಭಜನೆಗಳ ಮೂಲಕ ಕೀರ್ತನೆಗಳ ಮೂಲಕ ದೇವಸ್ಥಾನ್ದೊಳಗೆ ಪೂಜೆ ಪುನಸ್ಕಾರ ಹವನಗಳು ಇವೆಲ್ಲ ಮಾಡ್ಕೊತಾ ಏನು ಮಾಡ್ತಾರಪ್ಪ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾರೆ ಸಾಕಷ್ಟು ಇಂಥವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಸಂಸ್ಕಾರ ಬೆಳಿಬೇಕು ಅನ್ನುವ ರೀತಿ ಒಳಗೆ ಅವರೆಲ್ಲ ಭಾಳ ಚಂದ ನಮ್ಮ ಸಂಪ್ರದಾಯಗಳು ಆಚರಣೆಗಳು ಭಾಳ ಅರ್ಥ ಬದ್ಧತೆಯಾಗಿ ಇರ್ತಾವ ಹಿರ್ಯರು ಮಾಡ್ಕೊಂಡು ಬಂದಂಥವು ಏನೆಲ್ಲ ಅವೆಲ್ಲ ಸುಳ್ಳಲ್ಲ ಅವ್ಕೆಲ್ಲ ಒಂದು ಅರ್ಥ ಇರ್ತೈತಿ ಆ ಏನದವಲ್ಲ ಅವನ್ನ ಹಿನ್ನಲೆ ಏನದಪ್ಪ ಅದ್ರ ಬಗ್ಗೆ ಯಾಕೆ ಮಾಡಿದರು ಅಂತ ನಾವೆಲ್ಲ ತಿಳ್ಕೊಬೇಕಾಗ್ತೈತಿ ಹಿಂಗನ ನಾವು ಎಲ್ಲಾ ಧರ್ಮದೊಳಗೂ ಕೂಡ ನೋಡ್ತೀವಿ ಎಲ್ಲರೂ ಅವ್ರದ್ದೇ ಆದಂತಹ ರೀತಿ ಒಳಗೆ ಅವರು ಭಕ್ತಿಯನ್ನ ಸಮರ್ಪಣೆ ಮಾಡ್ತಾರೆ ಚರ್ಚ್ದೊಳಗೆ ನಾ ನೋಡಿದ್ರೆ ಅಲ್ಲಿ ಪ್ರತಿ ಭಾನುವಾರ ಎಷ್ಟು ಕಟ್ಟಪ್ಪ ಅಂತಂದ್ರೆ ಅವರು ಪ್ರತಿ ಭಾನುವಾರ ಚರ್ಚ್ನೊಳಗೆ ಸೇರ್ತಾರೆ ಸೇರ್ಕೊಂಡು ಏಸು ಸ್ವಾಮಿಯನ್ನ ಏಸು ಕ್ರೈಸ್ತನನ್ನ ಅವ್ರೇನು ಮಾಡ್ತಾರೆ ಏನು ಶಾಂತಿ ಪ್ರಾರ್ಥನೆ ಮೂಲಕ ಅವರು ಬಹಳ ಚಂದ್ ಬೇಡ್ಕೊಂತಾರ ದೇವ್ರ ಹತ್ರ ಇವೆಲ್ಲ ಏನ್ದಂತ ಅಲ್ಲಿನೂ ಏಸು ಕ್ರಿಸ್ತನ ಜೀವನ ಹೇಗಿತ್ತು ಏನಿತ್ತು ಅನ್ನುವಂಥ ವಿಚಾರಗಳು ಅಲ್ಲೆಲ್ಲ ಬರ್ತಾವ ಚರ್ಚೆಗೆ ಬರ್ತಾವ ಅವೆಲ್ಲ ಹೇಳ್ತಾರೆ ಮಾಡ್ತಾರೆ ಇಂಥವು ನಾವಲ್ಲಿ ನೋಡ್ತೀವಿ ಆಮೇಲೆ ಎಷ್ಟು ಶಾಂತಿ ಸಮಾಧಾನ ಇದ್ದರಿಂದ ಅವ್ರ್ಗೆಲ್ಲ ಸಿಗ್ತದೆ ಏನು ವರ್ಷ ಪೂರ್ತಿ ದಿನ ಪೂರ್ತಿ ನಾವು ವಾರ ಪೂ ವಾರ ಪೂರ್ತಿ ದುಡಿತಾ ಇರ್ತೀವಿ ಒತ್ತಡದಾಗ್ನೇ ಇರ್ತೀವಿ ಒಂದಿಷ್ಟು ಮನುಷ್ಯರಿಗೆ ಶಾಂತಿ ಸಮಾಧಾನ ಒಂದು ಸಂಸ್ಕಾರ ಇವೆಲ್ಲ ಬರ್ಬೇಕಪ್ಪ ಅಂತಂದ್ರೆ ನಾವು ಈ ಧಾರ್ಮಿಕ ಸ್ಥಳಗಳಿಗೆ ಹೋಗಬೇಕಾಗ್ತದೆ ಆ ಧಾರ್ಮಿಕ ಸ್ಥಳಗಳಲ್ಲಿ ನಾವೆಲ್ಲ ಏನೈತಪ್ಪ ಅಂತಂದ್ರೆ ಇಂಥ ಒಂದು ಪೂಜೆ ಪುನಸ್ಕಾರ್ದೊಳಗ ನಾವು ಪಾಲ್ಗೊಂಡು ಪಾಲ್ಗೊಳ್ಬೇಕಾಗ್ತೈತಿ ಇನ್ನ ದರ್ಗಾದೊಳಗೆ ನೋಡ್ರಿ ಮುಸ್ಲೀಮ್ಸ್ರು ಅಲ್ಲೆಲ್ಲ ಖವಾಲಿಗಳನ್ನು ಹಾಡ್ತಾರ ಆಮೇಲೆ ಭಾಳ ಚಂದ ಖವಾಲಿ ಬಾ ಖವಾಲಿ ಅಂತೂ ಬಹಳ ಅರ್ಥಬದ್ಧತೆ ಇರ್ತೈತಿ ಬ ಎಷ್ಟು ಚಂದ ಎಷ್ಟು ಕೇಳಾಕೆ ಎಷ್ಟು ಇಂಪಾಗಿರ್ತವೆ ಎಷ್ಟು ಚಂದ ಇರ್ತಾವೆ ಮತ್ತು ಬಹಳ ಅದರೊಳಗೆ ತತ್ವ ಆದರ್ಶಗಳು ಅಳ್ವಡಿಕೆ ಆಗಿರ್ತಾವೆ ಅಂಥವು ಎಲ್ಲ ಖವಾಲಿಗಳನ್ನ ಈ ಸೂಫಿ ಅಂಥವ್ರು ಏನು ಸಾ ಸೂಫಿ ಸಂತ್ರು ಅಂತ ಇರ್ತಾರೆ ಆ ಸೂಫಿ ಸಂತರು ಈ ಖವಾಲಿಗಳಗೆ ಬಹಳ ಹೆಚ್ಚು ಒತ್ತು ಕೊಡ್ತಾರೆ ಬಹಳ ಭಾವೈಕ್ಯತೆ ಸಾರ್ತಕಂಥ ಭಕ್ತಿಯನ್ನ ಸಾರ್ತಕಂಥ ರೀತಿ ಒಳಗೆ ಆ ಖವಾಲಿಗಳು ನಡಿತಾವೆ ಇನ್ನ ನಾವು ಆ ಮಸೀದಿ ಒಳಗೆ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಾರೆ ಅವ್ರು ನಮಾಜ್ ಅಂತ ಹೇಳ್ತೀವಿ ನಾವು ಹಂಗೆ ನಮಾಜ್ ಮಾಡ್ತಾರೆ ಅಲ್ಲಿ ನಮಾಜ್ ಮಾಡ್ಕೊಂಡು ದೇವರನ್ನ ಭಾಳ ಭಕ್ತಿಯಿಂದ ಪ್ರಾರ್ಥ್ನೆ ಮಾಡ್ಕೊಂತಾರೆ ಎಲ್ಲ ಜನಾಂಗ್ದವರು ಎಲ್ಲ ಏನು ಮಾನವ ಕುಲ ಐತಿ ಅವ್ರೆಲ್ಲರಿಗೂ ಭಗವಂತ ಅಲ್ಲ ಚೆನ್ನಾಗಿ ಇಟ್ಟಿರಬೇಕಪ್ಪ ಅವ್ರ್ಗೆಲ್ಲರಿಗು ಸುಖ ಶಾಂತಿಯಿಂದ ಅವರೆಲ್ಲರು ಬದುಕುವಂಗೆ ಆಗಬೇಕು ಅಂತೇಳಿ ಅಂದು ಅವರೆಲ್ಲ ಪ್ರಾರ್ಥ್ನೆ ಮಾಡ್ಕೊಂತಾರೆ ನಮಾಜ್ ಮಾಡೋದ್ರ ಮೂಲಕ ಆಮೇಲೆ ಏನು ಈ ಈ ಪ್ರಾರ್ಥ್ನೆ ಎಲ್ಲರೂ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಗುರುದ್ವಾರದೊಳಗೂ ನೋಡ್ತೀವಿ ನಾವು ಅಲ್ಲಿನು ಕೂಡ ಏನು ಸಿಖ್ರು ಇರ್ತಾರೆ ಅವರು ಕೂಡ ಈ ಕೀರ್ತನೆಯನ್ನ ಮಾಡ್ತಾರೆ ವಿಹಾರಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಈಗ ಬುದ್ಧ ಬೌದ್ಧರು ಅವ್ರದ್ದೇ ಆದಂಥ ರೀತಿ ಒಳಗೆ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ ಈ ಮತ್ತು ಇವೆಲ್ಲ ಏನಪ್ಪ ಅಂತಂದ್ರೆ ಈ ಧಾರ್ಮಿಕ ಸ್ಥಳಗಳೊಳಗೂ ನಮ್ಮೆಲ್ಲ ಸಂಸ್ಕೃತಿ ಇದು ನಮ್ಮ ದೇಶದ ಸಂಸ್ಕೃತಿ ಇದು ನಾವು ದೇಶದ ಒಂದು ಏನಪ್ಪ ಅಂತಂದ್ರೆ ವಿಶ್ವಗುರು ಅನಸ್ಕೊಬೇಕು ಅಂತ ಅಂತಂದ್ರೆ ನಾವೆಲ್ಲ ಒಂದು ಧಾರ್ಮಿಕ ಚೌಕಟ್ನೊಳಗೆ ಯಾವುದೇ ಒಂದು ತಪ್ಪು ದಾರಿ ತುಳಿಲಾರ್ದಂಗೆ ಎಲ್ಲರ ಒಂದು ಏನು ಏಳಿಗೆಯನ್ನ ಬಯಸ್ಕೊಳ್ತಾ ಎಲ್ಲರಿಗು ಒಳ್ಳೆಯದಾಗ್ಲಿ ಅಂತ ಬಯಸ್ಕೊಳ್ತಾ ನಾವು ಬದುಕಬೇಕಾಗ್ತೈತೆ ಈಗ ಇಲ್ಲಿ ಬಹಳ ಮುಖ್ಯ ನಾವು ತಿಳ್ಕೊಳ್ಳೋದು ಏನಪ್ಪ ಅಂತಂತಂದ್ರೆ ಯಾವುದು ಈ ಭಾವೈಕ್ಯತೆ ಅನ್ನುವ ಭಾವನೆ ನಮ್ಮ ಹತ್ರ ಬರಬೇಕು ಎಲ್ಲ ಧರ್ಮನೂ ಅದನ್ನೇ ಹೇಳ್ತದೆ ಯಾರೇ ಪ್ರಾರ್ಥ್ನೆ ಮಾಡಲಿ ಭಜನೆ ಮಾಡ್ಲಿ ಕೀರ್ತನೆ ಮಾಡಲಿ ಏನು ಏನು ಬೇಕಾದ್ದು ಮಾಡಲಿ ಆದರೆ ಎಲ್ಲದ್ರದ್ದು ಸಾರ ಏನಾಗಿರ್ತದಪ್ಪ ಅಂತಂದ್ರೆ ಒಂದು ಒಂದೇ ಆಗಿರ್ತದೆ ಅದಕ್ಕೆ ಧರ್ಮ ಅನ್ನೋದು ಏನಿಲ್ಲ ಯಾವ್ದೋ ಒಂದು ಸೀಮಿತವಾದಂಥ ಪದ ಅಲ್ಲ ಅದು ಅದು ಭಾಳ ವಿಶಾಲವಾದಂಥ ಪದ ಅದು ಅದನ್ನು ನಾವಿಲ್ಲಿ ಏನಪ್ಪ ಅಂದ್ರೆ ಒಂದು ವಿ ಭಾವೈಕ್ಯತೆ ಅನ್ನುವ ವಿಚಾರ ಅಂತ ಬಂದಾಗ ಅವರವರ ಧರ್ಮಕ್ಕೆ ಸಂಬಂಧ್ಪಟ್ಟಂಥ ಏನು ಆಚಾರ ವಿಚಾರಗಳು ಅವ್ರವ್ರ ಧರ್ಮವನ್ನ ಅವ್ರ ವಿಚಾರಗಳಿಗೆ ಏನಪ್ಪ ಅಂದ್ರೆ ಅದನ್ನ ತಾನು ಆ ಓದಬೇಕು ತಿಳ್ಕೋಬೇಕು ಅದನ್ನ ಗೌರವಿಸಬೇಕು ಆಮೇಲೆ ತನ್ನ ಜೀವನ್ದೊಳಗೆ ತಾನು ಅಳವಡ್ಸ್ಕೊಬೇಕು ಮತ್ತು ಅಷ್ಟೇ ಅಲ್ಲ ಆತ ನಿಷ್ಠೆ ಇರಬೇಕು ಶ್ರದ್ಧೆ ಇರಬೇಕು ತನ್ನ ಧರ್ಮದ ಮೇಲೆ ಅದೇ ರೀತಿ ಒಳಗ ಬ್ಯಾರೆ ಧರ್ಮದ್ದನ್ನೂ ಗೌರವಿಸುವಂಥ ಗುಣ ಇರ್ಬೇಕು ಅವರ ಆಚಾರ ವಿಚಾರಗಳನ್ನ ಗೌರವಿಸುವಂಥ ಗುಣ ಇರ್ಬೇಕು ಇದನ್ನ ನಾವು ಭಾವೈಕ್ಯತೆ ಅಂತೇವೆ ಅಂದರೆ ಎಲ್ಲಿ ಭಾವದ ಐಕ್ಯತೆ ಆಗ್ತದೋ ಅದಕ್ಕೆ ಭಾವೈಕ್ಯ ಅಂತ ನಾವು ಕರಿತೀವಿ ಹಂಗೆ ನಮ್ಮ ಧರ್ಮವಾದ್ಮೇಲೆ ನಾವು ನಿಷ್ಠೆ ಇಟ್ಕೊಂಡು ಅಲ್ದಾ ಬೇರೆ ಧರ್ಮವನ್ನು ಕೂಡ ನಾವು ಪ್ರೀತಿಸುವಂಥ ಬೇರೆ ಧರ್ಮೀಯರನ್ನು ಪ್ರೀತಿಸುವಂಥ ಬೇರೆ ಆಚಾರ ವಿಚಾರಗಳಿಗೂ ಕೂಡ ನಾವು ಗೌರವಿಸುವಂಥ ರೀತಿ ಒಳಗೆ ನಾವೆಲ್ಲ ಇದ್ದೀವಪ್ಪ ಅಂ ಕೇಳಿದ್ರೆ ಅದು ಭಾವೈಕ್ಯತೆ ಅಂತ ಆಗ್ತದೆ ಹಿಂಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಭಜನೆ ಕೀರ್ತನೆ ಖವಾಲಿ ನಮಾಜ್ ಕೀರ್ ಇವೆಲ್ಲವೂ ಎಲ್ಲದ್ರ ಹಿಂದೂ ಏನಪ್ಪಾ ಅಂತೇಳಿಂದ್ರೆ ಆಯಾ ಧರ್ಮದ ವಿಚಾರಗಳು ತತ್ವ ಆದರ್ಶಗಳು ಬೆಳಕಿಗೆ ಬರ್ತಾವ ಅವನ್ನೆಲ್ಲ ತಿಳ್ಕೊಂಡು ನಾವು ಹೋಗಿದ್ದಾದ್ರೆ ನಮ್ಮ ದೇಶ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ರೀತಿ ಒಳಗೆ ಇರ್ತೈತೆ ಅಂತ ನಾವು ಹೇಳ್ಬೋದು ಮತ್ತು ನಮ್ಮ ದೇಶದೊಳಗೆ ನಾವೆಲ್ಲರು ಶಾಂತಿ ನೆಮ್ಮದಿ ಇಂದ ನಾವು ಬದ್ಕಕ್ಕೆ ಸಾಧ್ಯತೆ ಐತೆ ಅಂತ ನಾವು ಹೇಳ್ಬೋದು